ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಮೊಬೈಲ್ ಫ಼ೋನ್ಸ್ ಮೊಬೈಲ್ ಬಂದಾಗಿಂದ ತುಂಬ ವ್ಯತ್ಯಾಸಗಳಾಗಿವೆ ಮೊಬೈಲಿಂದ ತುಂಬ ಜನರು ಮುಂದುವರೆಯುತ್ತಿದ್ದಾರೆ ಮೊಬೈಲಿಂದ ಏನೆಲ್ಲ ಆಗ್ತಿದೆ ಅಂದರೆ ಕುಳಿತಲ್ಲಿಯೇ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೋತಿದ್ದೀವಿ ಮೊಬೈಲ್ನಲ್ಲಿ ಶಾಪಿಂಗ್ ಕೂಡ ಮಾಡ್ತೀವಿ ಊಟ ತರಿಸ್ಕೋತೀವಿ ಮೊಬೈಲ್ ಕರೆನ್ಸಿ ಎಲ್ಲದರಿಂದನೂ ತುಂಬ ಉಪಯುಕ್ತವಾಗಿದೆ ಮೊಬೈಲ್ನಲ್ಲಿ ಮಾತಾಡೋದರಿಂದನೂ ಸಂಬಂಧಿಕರತ್ರ ಉಪಯುಕ್ತವಾಗಿದೆ ವೀಡಿಯೋ ಕಾಲ್ನಲ್ಲಿ ಕೂಡ ಸಹಕಾರವಾಗಿದೆ ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳುಹಿಸುವುದರ ಮೂಲಕ ಉಪಯುಕ್ತವಾಗಿದೆ ಮನೆಯಲ್ಲೇ ಕುಳಿತು ಕರೆನ್ಸಿ ಕರೆಂಟ್ ಬಿಲ್ಸ್ ಸಿಲಿಂಡ್ರ್ ಬುಕ್ಕಿಂಗ್ ಎಲ್ಲಾನು ಮೊಬೈಲ್ನಲ್ಲಿಯೇ ಮಾಡ್ತಿದ್ದೀವಿ ಹಾಡು ಕುಣಿತದಿಂದ ಜಾಲತಾಣಗಳಲ್ಲಿ ಪ್ರಸಿದ್ಧಿಯಾಗ್ತಿದ್ದೀವಿ ಎಲ್ಲ ರೀತಿಯಿಂದಲೂ ಮೊಬೈಲ್ ತುಂಬ ಉಪಯುಕ್ತವಾಗಿದೆ ಎಂದು ಹೇಳಬಹುದು ಮೊಬೈಲ್ನಿಂದ ಮನೆಯಲ್ಲಿಯೇ ಕುಳಿತು ಜಾಲತಾಣಗಳಿಂದ ಸಂಪಾದನೆ ಮಾಡ್ತಿದ್ದೀವಿ ಗೂಗಲ್ನಿಂದ ಅನೇಕ ಮಾಹಿತಿಗಳನ್ನು ತಿಳ್ಕೋತಿದ್ದೀವಿ ಎಲ್ಲ ರೀತಿಯಿಂದಲೂ ಮೊಬೈಲ್ ಫ಼ೋನ್ಸ್ ತುಂಬ ಉಪಯುಕ್ತವಾಗಿದೆ ಎಂದು ಹೇಳಬಹುದು